ನಮ್ಮ ಗಿಡಗಳನ್ನು ನಾವು ನೆಡುವ ಮುಂದೆ ಬಹು ಹುಷಾರಾಗಿ ನೆಡಬೇಕಾಗುತ್ತದೆ ಯಾಕಂದರೆ ನಮ್ಮ ಇರುವ ಹವಾಮಾನ ನಮಗೆ ಸಿಗುತ್ತಿರುವ ನೀರು ಅಲ್ಲಿ ಬೆಳೆಯಬೇಕಾದಂಥ ಭೂಮಿ ಅದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಬೇಕಾಗುವಂತಹ ವಾತಾವರಣ ಮೊದಲು ಕ್ರಿಯೇಟ್ ಮಾಡ್ಬೇಕಾಗ್ತದೆ ಕ್ರಿಯೇಟ್ ಆಗ್ತದದು ನಮ್ಮ ಪ್ರಯತ್ನ ಹೆಚ್ಗೆ ಬೇಕು ಅದಕ್ಕೆ ಯಾವುದೋ ಒಂದು ಗಿಡ ಎಲ್ಲೋ ನೆಟ್ಟೆ ಏನೋ ಬೆಳೀತು ಹೀಗೆಲ್ಲ ಆಗೋದಿಲ್ಲಅದಕ್ಕೆ ಭೂಮಿ ನೀರು ಅದಕ್ಕೆ ಬೇಕಾಗೋ ಗೊಬ್ಬರ ಅದಕ್ಕೆ ಹೊಡಿಬೇಕಾದಂತಹ ಎಣ್ಣೆ ಹೀಗೆಲ್ಲಾ ಅದು ಇರ್ತದೆ ಅವುಗಳ ಕಾಳಜಿ ಇನ್ನು ನಾವು ಹ್ಯಾಂಗ ಒಂದು ಸಣ್ಣ ಕೂಸನ್ನೆ ದೊಡ್ದು ಮಾಡ್ಬೇಕಾದ್ರೆ ಎಷ್ಟು ಶ್ರಮಪಡಬೇಕು ಅಷ್ಟೆಲ್ಲ ಶ್ರಮಪಡ್ಬೇಕಾಗ್ತದೆ ಅದಕ್ಕೆ ಮೊದಲು ಭೂಮಿನ ಮೆತ್ತಗೆ ಮಾಡಬೇಕು ಆಮೇಲೇ ಅದಕ್ಕೊಂದು ತೆಗ್ಗು ಮಾಡ್ಬೇಕು ಅದಕ್ಕೆ ಮತ್ತು ನೀರು ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಅದಕ್ಕೆ ಈಗ ಹೊಸಾದೊಂದು ಫ್ಯಾಶನ್ ಬಂದಿದೆ ಅದೇನಪ್ಪ ಅಂತಂದ್ರೆ ನೀವು ಸಣ್ಣ ಟೊಮೆಟ್ ಹಣ್ಣಿನ ಗಿಡದೊಳಗೆ ಬಾಳೆಹಣ್ಣು ಬೆಳಿಬೋದು ಅದು ಡ್ರಾಫ್ಟಿಂಗ್ ಮಾಡೋದಂತೆ ಬಾಳೆಹಣ್ಣಿನ ಗಿಡ ಬಾಳೆಹಣ್ಣು ಬೆಳಿತಾವೆ ಆಮೇಲೆ ಹೋಗಲಿ ಬಾಳೆಹಣ್ಣಿನ ಗಿಡ್ದಾಗೆ ಬದ್ನೆಕಾಯಿ ಬೆಳಿತದೆ ಹೀಗೆ ಎಷ್ಟು ಇಂಪ್ರೂವ ಡ್ರಾಫ್ಟಿಂಗು ಡ್ರಾಫ್ಟಿಂಗ್ ಅಂತಾರೆ ಮತ್ತು ಎಷ್ಟು ಫಾಶ್ಟ್ ಅದ ಅಂದ್ರೆ ಅಷ್ಟು ಆವಾಗ ಜೋಳ ಒಂದು ಬಿತ್ತಿದ್ವಿ ಅಂದ್ರೆ ಒಂದು ವರ್ಷ ನಾವು ಹಾದಿ ಕಾಯಬೇಕಿತ್ತು ಅದು ಜೋಳ ಬರಬೇಕು ಮತ್ತು ಅದನ್ನು ರಾಶಿ ಮಾಡಬೇಕು ಮತ್ತು ಅದನ್ನು ತಗೊಂಡು ಹಾಗೇ ಅದ್ರೊಳಗೆ ಹಾಕ್ಬೇಕು ಮತ್ತು ಬೇಕಂದ್ರೆ ಎಲ್ಲ ವಾತಾವರಣ ನೋಡಿಕೊಂಡು ಹಾಗೇ ತೆಗೆದು ಅದ್ರಾಗಿಂದು ಜೋಳ ತಕ್ಕೊಂಡು ಗಿರ್ಣಿಗೆ ಹೋಗಿ ಭಕ್ರಿ ಮಾಡೋ ದಿವಸ ಇವಾಗ ಅದೇನಿಲ್ಲ ಇಲ್ಲ ಯಾವ ಗಿಡ್ದಾಗ ಏನು ಬೇಕದು ಬೆಳಿತದೆ ಏನು ಬೇಕಾದ್ದು ಆಗ್ತದೆ ಮತ್ತು ಎಷ್ಟು ಫಾಶ್ಟ್ ಅದು ಅಂದರೆ ಸೈಂಟಿಶ್ಟ್ ಹೇಳಿದಾರೆ ಮೊದಲೇ ಇನ್ನೂ ಸ್ವಲ್ಪ ದಿವ್ಸ ಹಿಂಗೆ ಬಿಟ್ಟರೆ ನಿಮ್ಮ ಆಹಾರೆಲ್ಲ ಪಾಯ್ಜನ್ ಆಗ್ತದೆ ಲಘು ಬೆಳೆಯೋದು ಲಘು ಬೆಳೆಯೋದು ಭಾಳ ಬೆಳೆಯೋದು ಅಂತ ಹೀಗೆಲ್ಲ ಅಂದಂದು ಆಕಳಾಗನದಾಗಿನ್ನ ಕೆಚ್ಚಲುದಾಗಿನ ಹಾಲು ಸಹಿತ ಜಾಸ್ತಿ ಬರ್ಬೇಕು ಅದಕ್ಕೆ ಅದಕ್ಕೊಂದು ಇಂಜೆಕ್ಷನ್ ಮಾಡ್ಬೇಕು ಹಂಗೆ ಗಿಡಕ್ಕೆ ಸಹಿತವಾಗಿ ಒಂದು ಇಂಜೆಕ್ಷನ್ ಮಾಡ್ಬೇಕು ಅದಕ್ಕೆ ಬೇಕಾಗುವಂಥ ಗೊಬ್ಬರ ಹಾಕ್ಬೇಕು ಹಿಂಗೆ ಮಾಡ್ಬೇಕು ಹಂಗ ಮಾಡ್ಬೇಕು ಕಂಡೀಷನ್ಸು

ಆ ಅಲೋ ವೆರಾ ಹಾಕಿದ್ರೂನು ಅದು ನೀಟಾಗಿ ಬೆಳಿತದೆ ಅದು ಬದ್ನೆಗಿಡದಾಗ ಬಾಳೆಗಿಡ ಬೆಳಿತದೆ ಹಿಂಗೆಲ್ಲ ಆಗ್ತವೆ ಮೊದಲೇ ಇದೆಲ್ಲ ಶಾ ಇದೆಲ್ಲ ಏನು ಗೊತ್ತಿಲ್ಲೆ ಇಲ್ಲ ಸೈಂಟಿಫಿಕ್ ಗೊತ್ತಿಲ್ಲ ಮತ್ತು ಅಷ್ಟೆಲ್ಲಾ ಕಷ್ಟಪಟ್ಟು ನಮ್ಗೆಲ್ಲರು ದೂರ ಊರಿಗೆ ಹೋಗೋದು ಎಂಟು ಹತ್ತು ದಿನಗಟ್ಟಲೆ ಬೇಕಾಗಿಬಿಡ್ತು ಅಂದರೆ ನಮ್ಮ ಜೀವ ಕೆಳಗೆ ಮೇಲೆ ಆಗಿರ್ತದೆ ಅಯ್ಯಯ್ಯೋ ನನ್ನ ಗಿಡ ಏನು ಮಾಡ್ತದೋ ಏನೋ ತಿರುಗಿ ಹೋಗೋದ್ರಾಗೆ ಎಲ್ಲಿ ಬಾಡುತ್ತೋ ಅದು ಏನಾಯ್ತೋ ಅಂತ ಒದ್ದಾಡ್ತೀವಿ ಆವಾಗ ಸಣ್ಣಾಕಿದ್ದಾಗಿನೂ ನಾ ಎಲ್ಲಾರು ಊರಿಗೆ ಹೋಗು ಅಂದ್ರೆ ನಾ ಒಲ್ಲೇ ಅಂತಿದ್ದೆ ಯಾಕಂದ್ರೆ ನನ್ನ ಗಿಡ ಬಾಡಿ ಹೋಗ್ತದ್ ನಾ ಹೋಗ್ಬಾರ್ದು ನೀವು ಮನೆಯಾಗ್ ಇದ್ದಾಗ ಎಲ್ಲಪ್ಪ ನೀ ಹಾಕು ಕಲ್ಲಪ್ಪ ನೀ ಹಾಕು ಗೊಬ್ಬರ ಹಾಕಿದೇನ ಪಕೀರವ್ವ ಹಿಂಗೆಲ್ಲ ಕೇಳ್ಕೋತ ಕೂಗ್ತಿದ್ದೆ ಅದು ಎಲ್ಲರೆ ಬಾಡೇದೇನದು ಟೊಂಗೆ ಜೋತು ಬಿದ್ದದೇನು ಹಂಗೇನ್ ಆಗಿದೇನೂ ಅಂತ ಕೇಳ್ತಿದ್ದೆ ಅವೆಲ್ಲಾ ಛಲೋ ಹೊತ್ತಂಗೆ ನೋಡ್ಕೊತಿದ್ದರವ್ರು ಆದರೆ ನನ್ನ ಸಮಸ್ಯೆಗೆ ಎಣೆ ಇಲ್ದೇ ಇದ್ದಿದ್ದೇ ಇಲ್ಲ ಅದನ್ನು ನೋಡಬೇಕು ಮಾಡಬೇಕು ಅದು ಒಂದುವೇಳೆ ಹೋದು ಎಲ್ಲಾರು ಮನೆ ಮನುಷ್ಯರು ಎಲ್ಲರೂ ಒಟ್ರು ಕೂಡಿ ಲಗ್ನಕ್ಕೆ ಹೋಗಿಬಿಟ್ವಿ ನಮ್ಮಣ್ಣನ ಮದ್ವೆಗೆ ಹೋದರೆ ನೆರ್ಮನೆಗ್ ಓಡ್ಹೋದಳು ಅಲ್ಯಾಕೆ ಹೋಗ್ಯಾಳೆ ಆಕೆ ಅಂತ ಕೇಳಿದರೆ ಅವ್ರು ಹೇಳ್ಲಿಕ್ಕೆ ಹೋಗಿದ್ದೆ ನೋಡಿರಿ ನಾವು ಗಿಡ ಹಚ್ಚಿದ್ದೇವೆ ಒಂದು ಸ್ವಲ್ಪ ನೀರು ಹಾಕಿಸಿರಿ ನಾವು ಇರೋದಿಲ್ಲ ಊರಾಗ ಅಂತ ರಿಕ್ವೆಶ್ಟ್ ಮಾಡ್ಕೊಂಡು ಅವ್ರಿಗೆ ಹೇಳ್ಕೊಂಡು ಬಂದಿದ್ದೆ ಹಂಗೆ ಗಿಡ ಅಂದರೇನದು ಹುಡುಗ ಈಗ ಸಾಲುಮರದ ತಿಮ್ಮಕ್ಕ ಅಂತ ಮಾಡಿದಾನ ಆಕೆ ಗ್ರೇಟ್ ಮನುಷ್ಯಾಳ ಖರೆ ಕೇಳಿದರೆ ಅಷ್ಟು ದೂ ಮೈಲಿ ಗಟ್ಟಲೇ ಎಲ್ಲ ಹಾಕಿ ಅವ್ನ ಬೆಳೆಸ್ಯಾಳ ಅಂದ್ರೆ ಆವಾಗಿನ ಕಾಲಕ್ಕೆ ನೀರು ಪಾಪ ಕೊಡದಾಗಿಂದ ಹೊತ್ತು ತೊಗೊಂಡು ಬಂದು ತಂದು ಹಾಕಿ ಅವ್ನ ಎಷ್ಟು ಕೂಸಿನ ಗತ್ತಿ ಜೋಕೆ ಮಾಡಿರ್ಬಾರ್ದು ನೋಡಿರಿ ಮಾಡಿರ್ಬೋದು ನೋಡಿರಿ ಆಕೆ ತಿಮ್ಮಕ್ಕ ಅವು ನೆನೆಸ್ಕೋಬೇಕು ಅವನ್ನು ಅವ್ರು ನೆನೆಸ್ಕೋತಾರೆ ಅವ್ರಿಗೆ ಆನರ್ ಮಾಡ್ತಾರೆ ಅವ್ರು ಯೋಗ್ಯವಾದದ್ದನ್ನು ಮಾಡಿ ಕೆಲಸನ ಮಾಡ್ಯಾರೆ ಅಂತ ಅನ್ನಿಸ್ತದೆ ನನಗೆ ಅದ್ರಂತಾದ್ದು ಮಾಡಲಿಕ್ಕೆ ಮತ್ತು ನೋಡುವಂಥ ಕಣ್ಣು ಬಂದಾವೆ ಇವಾಗ ಅವ್ರಿಗೆ ನೋಡ್ತಾರೆ ಹುಡುಕಿ ತೆಗಿತಾರೆ ಹೆಚ್ಚು ಆಯುಶ್ವವಂತರು ಇದ್ದಾರೇನೋ ಅಂತ ನೋಡ್ತಾರೆ ಹೆಚ್ಚು ಯಾರೂ ರೈತರಿದ್ದಾರೆನೋ ಅಂತ ನೋಡ್ತಾರೆ ಯಾರು ಹೆಚ್ಚಿಗೆ ಬೆಳೆದಾರೆ ಅಂತ ನೋಡ್ತಾರೆ ಎಲ್ಲಾದಕ್ಕೂ ಪ್ರೈಜ್ ಇಡ್ತಾರೆ ಎನ್ಕ್ರೇಜ್ ಮಾಡ್ತಾರೆ ಅದ್ರಾಗ ಮೋದಿ ಅಂಥವ್ರು ಮರಿಲಿಕ್ಕೆ ಸಾಧ್ಯವಿಲ್ಲ ನಮ್ಮ ದೇಶ ಯಾವಾಗಿದ್ರೂ ಅಗ್ರಿಕಲ್ಚರ್ ಡಿಪೆಂಡ್ ಅದ ಅದಕ್ಕೆ ನೀ ಎಷ್ಟು ಫೆಸಿಲಿಟಿ ಕೊಟ್ಟರೂನು ಕಮ್ಮಿನೆ ಅದು ಅದನ್ನು ಯಾಕೆ ಮಾಡ್ವಲ್ಲರು ಇವರು ಅಂದ್ರೆ ಅವರಿಗೆ ತಿರು ಪಾಪ ತಿರಿಗಿ ದುಡ್ಡು ಬರೋದಿಲ್ಲ ಅದಕ್ಕೆ ಅವ್ರಿಗೆ ಎನ್ಕ್ರೇಜ್ಮೆಂಟ್ ಅಂತ್ಹೇಳಿ ಅದನ್ನು ಸಾಲ ಸೂಟ್ ಮಾಡಿಸ್ಬಿಡ್ತಾರೆ ಹಾಕಿರಿ ಅದನ್ನ ನೀ ಹಾಕ್ರಿ ರೈತ್ರಿಗೆ ಹಾಕ್ರಿ ರೈತ್ರಿಗೆ ಕೊಡಿರಿ ಅಂತಿರ್ತಾರೆ ಅದು ಮಾಡ್ದವ್ರಿಗೆ ಗೊತ್ತು ಅದು ಅವ್ರಿಗೆ ಗೊತ್ತು ಕಾಳಜಿ ನಾ ಅಂಕಾರ ನೋಡಿರಿ ಹೋದರೆ ಎಲ್ಲರ ಒಂದು ಗಿಡ ಹಚ್ಚಿ ಬಂದೀನಿ ಅಂತ ಹೇಳ್ತೇನೆ ಅಲಾ ಹಚ್ಚಿದ್ರೆ ಅದು ಅದೇನು ಆಗ್ಯದೋ ಏನೋ ಏನು ಆಗ್ಯದೋ ಅದೊಂದು ತುಟ್ಟುಕಿ ಮನಸ್ಸಿಗೆ ಅಂದ್ರ ಶಾಲೆ ಹುಡ್ಗರೂ ಪರೀಕ್ಷಕ್ಕೋ ಹೋಕ್ಯಾರ ನನ್ನ ಸಬ್ಜೆಕ್ಟ್ ಪೂರಾ ಓದಿಕೊಂಡೆನ ಇಲ್ಲೇನು ಕಡೇಕೊಮ್ಮೆ ಗ್ಲಾನ್ಸ್ ನೋಡಿ ಬರ್ಬೇಕು ಹಿಂಗೆ ನಾವು ಊರಿಗೆ ಹೋಗೋದಿದ್ರೆ ಮೊದಲೇ ಗಿಡ ನೋಡಿ ಬರ್ತೀನಿ ಅದು ಎಲ್ಲ ಸರಿಯಾಗಿ ಬೆಳಿತದೋ ಬೆಳೆದಿಲ್ಲೋ ಅದನ್ನು ನೋಡ್ಕೊಂಬರ್ಬೇಕು ನಾನು ಅದನ್ನು ನೋಡ್ಕೊಂಬಂತ ಲಾಸ್ಟಿಗೆ ಕಾರ್ ಹತ್ತಿ ಊರಿಗೆ ಹೋಗ್ತೀನಿ ಅಷ್ಟು ನನ್ಗೆ ಆಗ ಗಿಡದ ಮೇಲೆ ಹುಚ್ಚು ಅದರಾಗೆ ಇನ್ನೇನು ಏನು ಹೇಳಬಹುದು ಅದು